ಹಾಂ ನಮಸ್ಕಾರ ರೀ ಹಾಂ ನಮಸ್ಕಾರ ರೀ ಬ್ಯಾಂಕ್ ಮ್ಯಾನೇಜರು ಕುಲ್ಕರ್ಣಿ ಅಂತ ಹ್ಞೂ ರಿ ಹಾಂ ನಾವು ಇದ್ದೀವಿ ರೀ ಹೌದು ಹಾಂ ಭಾಳ ಸಂತೋಷ

ಹೋ ಅವಶ್ಯಕವಾಗಿ ಅವಶ್ಯವಾಗಿ ನಿಮ್ಗೆ ಗೋಲ್ಡ್ ಲೋನ್ ಕೊಡ್ತೀವಿ ಹಾಂ ಆದರೆ ಟ್ವೆಂಟಿ ಟು ಕ್ಯಾರೆಟ್ಸ್ ಇರಬೇಕು ಪ್ಯೂರ್ ಇರ್ಬೇಕು ರೀ ಬಂಗಾರ ಟ್ವೆಂಟಿ ಫೋರ್ ಕ್ಯಾರೆಟ್ಟು ಅದು ಇದ್ದರೂ ನಡೀತದೆ ಟ್ವೆಂಟಿ ಟು ಇದ್ದರೂ ನಡೀತದೆ ನಾವು ಜ್ಯೂವೆಲ್ ಅಪ್ರೈಜರ್ ಅಂತ ಇರ್ತಾರೆ ರೀ ನಮ್ಮಲ್ಲಿ ಬ್ಯಾಂಕಿನವರು ಜ್ಯೂವೆಲ್ ಅಪ್ರೈಜರ್ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಕರಿಸಿ ಅದನ್ನು ಎಷ್ಟು ಪ್ಯೂರ್ ಅದ ಪ್ಯೂರಿಟಿ ಎಷ್ಟು ಅದ ಬಂಗಾರದ್ದು ಅದು ಅವ್ರು ಹೇಳ್ತಾರೆ ರೀ ಅದು ಹೌದು ರೀ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕೊಡ್ತಿವಿ ರೀ ಹಂಡ್ರೆಡ್ ಪರ್ಸೆಂಟ್ ಕೊಡೋದಿಲ್ಲ ಹೌದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮದು ಹೌದ್ ನಿಮ್ದು ಹೋಗ್ಬೋದು ಹೋಗ್ಬೋದು ಅಲ್ಲ ನಿಮ್ಗೆ ಈಗ ಬ್ಯಾಂಕ್ ಗೋಲ್ಡ್ ಲೋನ್ ಜಾಸ್ತಿ ಆದದ್ದಕ್ಕೆ ಲೋನು ಜಾಸ್ತಿ ಸಿಗ್ತದೆ ನಿಮ್ಗೆ ಹಾಂ ಈಗ ನಿಮ್ಗೆ ಮೊದ್ಲು ಕಡಿಮೆ ಸಿಗ್ತಿತ್ತು ಈಗ ನಿಮ್ಗೆ ಅದ್ರ ಮೇಲೆ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನಿಮ್ಗೆ ಜಾಸ್ತಿ ಲೋನ್ ಸಿಗ್ತದೆ ಅದಕ್ಕೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಅದ ರಿ ಹ್ಞೂ ರೀ ಅಷ್ಟು ಅದನ್ನೇ ಅದು ಈ ಬ್ಯಾಂಕಿಗೂ ಲಾಭ ಆಗಬೇಕಲ್ರಿ ಮೇಡಮ್ ಬ್ಯಾಂಕ್ ನಡೀಬೇಕಲ್ಲ ರೀ ಆ ಆರ್ಥಿಕ ಪರಿಸ್ಥಿತಿ ನಮ್ಮದು ಇಡೀ ಭಾರತದ ಬ್ಯಾಂಕಿನ ಮೇಲೆ ನಿಂತದ ನಾವು ಡಿಪಾಸಿಟರಿಗೆ ಬಡ್ಡಿ ಕೊಡಲೇಬೇಕು ನೋಡಿರಿ ಇದು ರಾಷ್ಟ್ರೀಕೃತ ಬ್ಯಾಂಕು ನ್ಯಾಷ್ನಲೈಸ್ಡ್ ಬ್ಯಾಂಕ ಕೆನ್ರಾ ಬ್ಯಾಂಕ್ ಇಲ್ಲಿ ನೋಡಿರಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಮೋಸ ಆಗೋದು ಸಾಧ್ಯನೇ ಇಲ್ಲ ಇದ್ರ ಮೇಲೆ ಇಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಬಗ್ಗೆ ನಾವು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬ್ಯಾಂಕಿನ ಬಗ್ಗೆ ನಮ್ಮ ಬ್ಯಾಂಕಿನ ಬಗ್ಗೆ ಹೇಳ್ಬೇಕು ಅಂತಂದರೆ ನಾವು ಪೂರ್ಣ ಸೇಫ್ ಆಗಿದ್ದಿವಿವ್ ರೀ ನಿಮ್ಮ ಬಂಗಾರಕ್ಕೆ ಯಾವುದೇ ಧಕ್ಕೆ ಬರೋದಿಲ್ಲ ನೀವು ಲೋನ್ ಕೊಟ್ಟ ಮೇಲೆ ನೀವು ಸರಿಯಾಗಿ ಲೋನ್ ತುಂಬ್ತಾ ಹೋದರೆ ನಿಮಗೂ ಒಳ್ಳೇದು

ಇಲ್ಲ ಇಲ್ಲ ಇಲ್ಲ ಅದಕ್ಕೇನೂ ಇ ಯಾವ ಬ್ಯಾಂಕ್ನಲ್ಲಿ ನೀವು ಇದ್ದರೂ ಅದಕ್ಕೆ ಸಮ್ಮಂದ ಇಲ್ಲ ಮೇಡಮ್ ಹಾಂ ಬೇಕಾದ ಬ್ಯಾಂಕ್ ಮ್ಯಾನೇಜರ್ ಇರಲಿ ಅವರು ನೀವು ರೊಕ್ಕ ತುಂಬಿದ ಕೂಡಲೇನೆ ನಿಮ್ಮ ಗೋಲ್ಡ್ ನಿಮ್ಮ ಕೈಯಾಗೆ ಇಡ್ತಾರೆ ಗೋಲ್ಡ್ ಲೋನ್ ಅಂತ ಸೇಫ್ ಯಾವುದು ಇಲ್ಲ ಅದರಾಗ ಯಾವುದೇ ಚಿಂತೆ ಮಾಡಬ್ಯಾಡ್ರಿ ಹೌದು ರೀ ಆಯ್ತು ರೀ ಬನ್ರಿ ಬನ್ರಿ ಬನ್ರಿ ಹಾಂ ಆಯ್ತು ಆಯ್ತು ಓಕೆ ಓಕೆ ಬನ್ರಿ ಬನ್ರಿ